ಸರ್ ನಮಸ್ತೇ ಸರ್ ನಾನು ರಾಹುಲ್ ಅವ್ರ ತಂದೆ ಮಾತಾಡ್ತಿರೋದು ಸರ್ ನಮ್ಮ ಮಗನಿಗೆ ತುಂಬ ಹುಷಾರಿರ್ಲಿಲ್ಲ ಅದಕ್ಕೆ ಸ್ಕೂಲ್ಗೆ ಬರೋಲ್ಲ ಇವತ್ತು ಅಂತ ಇಂಪ್ರುಮೇಶನ್ ಮಾಡೋಕ್ಕೆ ಫೋನ್ ಮಾಡಿದೆ ನಿಮಗೆ

ಸರ್ ಅವ್ನಿಗೆ ನೆನ್ನೆ ನೈಟಿಂದ ಎಲ್ಲೋ ಫಂಗ್ ಇದಿತ್ತು ಅನ್ಬಿಟ್ಟು ನೀರು ಕುಡಿದ್ಬಿಟಿದನೆ ಹುಡುಡುಗ್ರು ಸೇರ್ಕೊಂಡು ತುಂಬ ಜ್ವರ ಬಂಬಿಟ್ಟಿದೆ ಅದಕ್ಕಿವತ್ತು ಹೋಗು ಸ್ಕೂಲಿಗೆ ಅಂತ ಹೇಳ್ದೆ ಆಗ್ತಾ ಇಲ್ಲಪ್ಪ ಅಂದ ಅದಕ್ಕೆ ನಾನು ಸರ್ ಅದು ಅವ್ನಿಗೆ ತುಂಬ ಉಸ್ ಸರ್ ಕ್ಯೂರ್ ಮಾಡ್ಬೌದು ಸರ್ ಅವ್ನಿಗೆ ತುಂಬ ಹುಷಾರಿಲ್ಲ ಅದರಿಂದ ಆಸ್ಪೆಟ್ಲಿಗೆ ಕರ್ಕೊಂಡ್ ಹೋಗ್ಬೇಕಿತ್ತು ಅದರಿಂದ ನಾನು ಇಂಪ್ರುಮೇಷನ್ ಮಾಡ್ತಿದೀನಿ ನಿಮ್ಗೆ ಹಿಂಗೆ ಈ ಥರ ಈ ಥರ ಆಗ್ಬಿಟಿದೆ ಅದಕ್ಕೆ ರಜೆ ಹೇಳ ನಿಮ್ಗೊಂದು ಮಾಹಿತಿ ಹೇಳ್ಬಿಡಣ ಅಂತ ಮಾಡಿದೆ

ಹಾಂ ಸರ್ ಓಕೆ ಸರಿ ಸರ್ ಆಯಿತು ಇವತ್ತು ಅವನ್ನ ಆಸ್ಪೆಟ್ಲುಗೆ ಕರ್ಕೊಂಡು ಹೋಗ್ತಿನ್ ನಾನು ನಾಳೆ ಆದರೆ ಕಳ್ಸಿ ಕೊಡ್ತೀನಿ ಸರ್ ಅವ್ನಿಗೆ ಸರಿನಾ ಸರ್

ಸರಿ ಸರ್ ಆಯಿತು ಅದು ನಿಮ್ಮದು ಏನಾದರೂ ಅಂದ್ರೆ ನಮ್ಮ ಅವ್ನ ಫ್ರೆಂಡ್ ಯಾರಾದ್ರ್ ಇದ್ದರೆ ಸರ್ ಅವ್ರ್ಗೆ ಏನಾದ್ರು ಹೇಳ್ಬುಟ್ಟು ರಾಹುಲ್ಗೆ ಹುಷಾರಿಲ್ವಂತೆ ಅವರಪ್ಪ ಪೋನ್ ಮಾಡಿದ್ದರು ಅವ್ನು

ಹಾಂ ಸರ್ ಇವತ್ತು ಆಸ್ಪೆಟ್ಲುಗೆ ಕರ್ಕೊ ಹೋಗಿ ನಾನು ಆಸ್ಪೆಟ್ಲುಗೆ ಕರ್ಕೊಂಡ್ ಹೋಗಿ ಇಂಜೆಕ್ಷನ್ ಮಾಡ್ಕಂಡು ಕರ್ಕ ಬರ್ತೀನಿ ಸರ್ ಕರ್ಕ ಬಂದು ನಾಳೆ ಬೇಕಾದ್ರೆ ಟೆಸ್ಟು ಅಂದರಲ್ಲ ಕರ್ಕ ಬಂದ್ ಬೇಕಿರೆ ಬಂದು ಒನ್ ಅವರ್ ಕರ್ಕ ಬಂದು ಬೇಕಾದ್ರೆ ಟೆಸ್ಟ್ ಬರ್ಸ್ಬಿಟ್ಟು ಬರ್ ಕರ್ಕಂಡ್ ಬಂದ್ಬಿಡ್ತೀನಿ ಬೇಕಾರೆ ನಾನು

ಹಾಂ ಸರ್ ಓಕೆ ಸರ್ ಓಕೆ ಸರ್ ತ್ಯಾಂಕ್ ಯು

ಹಾಂ ಸರ್ ಓಕೆ ಓಕೆ ಸರ್ ಹಾಂ ಸರ್ ಹಾಂ ಸರ್ ಹೋಕೆ ಸರಿ ಸರ್ ಬ ತ್ಯಾಂಕ್ ಯು ಸರ್ ತುಂಬ ಧನ್ಯವಾದಗಳು ಸರ್ ಓಕೆ ಸರ್ ತ್ಯಾಂಕ್ ಯು